ಹಲೋ ಹಲೋ ಆಂ ಹಲೋ ರೀ ನಮ್ಗೆ ಆಟೋ ಬೇಕಿತ್ತು ಆಂ ಗವಿಸಿದ್ಧಪ್ಪ ಡ್ರೈವರ್ ಅಲ್ಲವಾ ಹಾಂ ನಮಗೆ ಮೈಸೂರು ಪೆ ಮೈಸೂರು ಪ್ಯಾಲೆಸಿಗೆ ಹೋಗ್ಬೇಕಾಗಿತ್ತು ಅದಕ್ಕೆ ಆಟೋ ಬೇಕಿತ್ತು ಏನು ರೀ ಹಲೋ ನಾವು ನಾಲ್ಕು ಜನ ಇದ್ದೇವೆ ಹಾಂ ಮೈಸೂರು ಪ್ಯಾಲೇಸ್

ಹೌದಾ ನಾನ್ ನಾನು ಕಾಲ್ ಮಾಡ್ದಾಗ ಆಮೇಲೆ ಅಲ್ಲಿ ಹೋಗಿದ್ದು ನಾವು ಒಂದು ಅರ್ಧ ಗಂಟೆ ವೇಯ್ಟ್ ಮಾಡ್ಬೇಕು ತಾವು ಆಗಲಿ ಅಣ್ಣಾವ್ರೆ ಹಾಂ ಹಾಂ ನಾವು ಅರ್ಧ ಗಂಟೆ ವೇಟ್ ಮಾಡಿ ಮತ್ತೆ ವಾಪಸ್ಸು ಕರ್ಕೊಂಡ್ಬರ್ಬೇಕು ನಮ್ಗೆ ಹಾಂ ಎಕ್ಸ್ಟ್ರಾ ಚಾರ್ಜ್ ಆಗಲಿ ನಮಗೆ ವಾಪಸ್ಸು ಕರ್ಕೊಂಡ್ಬರ್ಬೇಕು ಆಂ ಹಾಂ ಹೌದಾ ಎಷ್ಟಾಗುತ್ತೆ ಎಷ್ಟಾಗುತ್ತೆ ಎಕ್ಸ್ಟ್ರಾ ಚಾರ್ಜು ಹೌದಾ ಹಾಂ ಆಯ್ತು ಅಣ್ಣಾವ್ರೆ ನಾನು ಬರ್ತೇನೆ ಯಾವ ಟೈಮ್ ಅಂತ ಹೇಳ್ತೀನಿ ಫೋನ್ ಮಾಡಿ ನೀವು ಬನ್ನಿ ನಾಲ್ಕರಿಂದ ಐದು ಜನ ಇರ್ತೀವಿ ನಿಮ್ಮ ಆಟೋ ಆಗುತ್ತಾ ಅಷ್ಟು ಜನರಿಗೆ ನಾಲ್ಕು ನಾಲ್ಕೇ ಜನಕ್ಕಾ ಹಾಂ ಕಂಫರ್ಟೇಬಲ್ ಹಾಗಾದ್ರೆ ನಾನು ಫೋನ್ ಮಾಡ್ತೇನೆ ಹತ್ತು ಗಂಟೆಗೆ ಹತ್ತು ಗಂಟೆಗೆ ಫೋನ್ ಮಾಡ್ತೀನಿ ನೀವು ಬನ್ನಿ ಇಲ್ಲಿ ನಮ್ಮದು ಅಡ್ರಸ್ ಹೇಳ್ತೀನಿ ನೋಡಿ ಹುಡ್ಕೋ ಕಾಲೋನಿ ಹುಡ್ಕೋ ಕಾಲೋನಿ ಹಾಂ ಹಾಂ

ಹಾಂ ಆಯ್ತು ತ್ಯಾಂಕ್ಸ್ ಅಣ್ಣ